ಪಾಕಕಲೆಯನ್ನು ಉದ್ಯೋಗವಾಗಿ ಅನುಸರಿಸಬೇಕು ಅಂತ ಬಂದಾಗ ಬೆಂಗಳೂರಿನ ಹೆಬ್ಬಾಳದಲ್ಲಿ ಒಂದು ಕ್ಯೂರಿಲರಿ ಅಕಾಡೆಮಿ ಅಂತ ಒಂದು ಪ ಸ್ಕೂಲಿದೆ ಕುಕಿಂಗ್ ಸ್ಕೂಲಿದೆ ಸೊ ಅದರಲ್ಲಿ ಆರು ತಿಂಗಳಿಗೆ ಒಂದು ಕೋರ್ಸ್ ಡಿಪ್ಲೋಮಾ ಕೋರ್ಸಿದೆ ಅದನ್ನು ಫಾಲೋ ಮಾಡಿದಾಗ ಇದು ಇದು ಆ್ಯಕ್ಚುಲಿ ಒಂದೊಳ್ಳೆಯ ಗುಡ್ ಐಡಿಯಾ ಆಗಿರತ್ತೆ ಮತ್ತು ಇದು ಥಿಯರಿಟಿಕಲಿಯೂ ಮತ್ತು ಪ್ರಾಕ್ಟಿಕಲಿ ಕ್ಲಾಸಸ್ಗಳು ಕೂಡ ಅವೈಲಬಲಿರತ್ತೆ ನಾವಿದಕ್ಕೆ ಎರಡು ಲಕ್ಷ ರೂಪಾಯಿ ತನಕ ಪೇ ಮಾಡಿ ನಾವೇನೇನೆಲ್ಲ ಏನೇನೆಲ್ಲ ಪದ್ದತಿಗಳು ಮಾಡಬೇಕು ಅಂತ ಬಂದಾಗ ಕೇಕ್ ಮೇಕಿಂಗಾಗಿರತ್ತೆ ಕೇಕ್ ಮೇಕಿಂಗಾಗಿರ್ಬೋದು ನಾರ್ತ್ ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಡಿಷಸ್ ಎಲ್ಲ ಮಾಡ್ಕೊಳಕ್ಕೆ ಹೇಳ್ಕೊಡ್ತಾರೆ ಸೊ ಪಾಕಕಲೆಯ ಉದ್ಯೋಗವಾಗಿ ಮಾಡ್ಕೊಳೋದು ಈಗಿಂದು ಇದರಲ್ಲಿ ಒಂದು ಒಳ್ಳೆಯ ಉದ್ಯೋಗ ಆಗಿರತ್ತೆ